ಸ್ವಚ್ಛ ಭಾರತ ಅಭಿಯಾನ ಇದೊಂದು ಬಹಳ ಮುಖ್ಯವಾದ ಒಂದು ಅಭಿಯಾನ ಆಗಿದೆ ಇದನ್ನು ನಮ್ಮ ನರೇಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ತಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ಆರೋಗ್ಯಕ್ಕೆ ಒಂದೊಳ್ಳೆಯ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಮೊದ್ಲು ಅಂತೇಳಿದರೆ ಸ್ವಚ್ಛ ಭಾರತದಲ್ಲಿ ಏನಿರಲಿಲ್ಲ ಯಾಕೆಂತೇಳಿದ್ರೆ ಮೊದಲೆಲ್ಲ ಓಪ ಇದು ಮಲ ವಿಸರ್ಜನೆಯನ್ನು ಓಪನ್ ಆಗಿ ಮಾಡುವಂತದ್ದು ಕುಡಿಯುವ ನೀರಿನ ಸುಧಾರಣೆ ಇರಲಿಲ್ಲ ಎಲ್ಲಂದ್ರೆ ಅಲ್ಲಿ ನೀರನ್ನು ಹಿಡಕೊಂಡು ಕುಡಿಯೋದು ಮತ್ತೆ ಎಲ್ಲೆಂದ್ರೆ ಅಲ್ಲಿ ಮಲ ವಿಸರ್ಜನೆ ಮಾಡುವಂತದ್ದು ಕಸಗಳನ್ನು ಹಾಕುವ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಕಸಗಳನ್ನು ಎಲ್ಲೆ ಎಲ್ಲೆ ಎಲ್ಲೆಂದ್ರೆ ಅಲ್ಲಿ ಬಿಸಾಡುವಂತದ್ದು ಇದರಿಂದ ಏನಾಗ್ತಿತ್ತು ಅಂತೇಳಿದರೆ ಮುಖ್ಯವಾಗಿ ತೊಂದರೆ ಆಗ್ತಾ ಇದ್ದದ್ದು ಆರೋಗ್ಯದ ಮೇಲೆ ಇದರ ಪರಿಣಾಮ ಬೀಳ್ತಿತ್ತು ಸುಮಾರೆಲ್ಲ ಸಾಂಕ್ರಾಮಿಕ ರೋಗಗಳು ಮನುಷ್ಯನಿಂದಲೇ ಹುಟ್ಟಿಕೊಂಡು ಮನುಷ್ಯನಿಗೇ ಒಂದು ತೊಂದರೆಗಳನ್ನು ಕೊಡ್ತಿತ್ತು ಈ ಇದರಿಂದ ಸಾಮಾನ್ಯವಾಗಿ ಒಂದು ಮೊದಲೆಲ್ಲ ಮರಣದ ಸಂಖ್ಯೆ ಜಾಸ್ತಿ ಇತ್ತು ಜನನ ಕೂಡ ಅಷ್ಟೇ ಇತ್ತು ಮರಣ ಕೂಡ ಅಷ್ಟೇ ಇತ್ತು ಮರಣಕ್ಕೆ ಒಂದು ಕಾರಣ ಅಂತೇಳಿದರೆ ಒಂದೇ ಇದೇ ನಮ್ಮಲ್ಲಿ ಪರಿಸರ ಮಾಲಿನ್ಯದಿಂದಲೇ ಇದೆಲ್ಲ ಉಂಟಾಗ್ತಾಯಿತ್ತು ಇದನ್ನು ಯಾರು ಅದನ್ನು ಕಂಡು ಹಿಡ್ದು ಹಿಡಿ ಹಿಡಿಲಿಲ್ಲ ಯಾಕೆಂತೇಳಿದ್ರೆ ಆರೋಗ್ಯ ಇಲಾಖೆ ಇತ್ತು ಆರೋಗ್ಯ ಇಲಾಖೆ ಎಂತ ಮಾ ಏನು ಮಾಡಲಿಕ್ಕು ಸಾಧ್ಯ ಇಲ್ಲ ಯಾಕೆಂತೇಳಿರ್ ಜನರೇ ಅದರ ಬಗ್ಗೆ ತಿಳ್ಕೊಳ್ಳದೇ ಇದ್ದಾಗ ಆರೋಗ್ಯ ಇಲಾಖೆ ಏನು ಕೆಲಸ ಮಾಡಲಿಕ್ಕಾಗ್ತದೆ ಹಾಗೆ ಕೆಲಸ ಮಾಡಲಿಕ್ಕಾಗ್ಲಿಲ್ಲ ಆದರೆ ಈ ಸ್ವಚ್ಛ ಭಾರತ ಅಭಿಯಾನ ಬಂದಾಗ ಇದು ಮುಕ್ಕಾಲು ವಾಸಿಯಷ್ಟು ಇಂಪ್ರೂವ್ ಆಗಿದೆ ನನ್ನ ಮಟ್ಟಿಗೆ ಇದು ಮುಕ್ಕಾಲು ವಾಸಿಯಷ್ಟು ಇಂಪ್ರೂವ್ ಆಗಿದೆ ಯಾಕೆಂತೇಳಿದ್ರೆ ಇದನ್ನು ನಾವು ನಮ್ಮ ಪರಿಸರದ ನಮ್ಮ ಮನೆ ಸುತ್ತವೇ ನಾವು ನೋಡಿದರೆ ಮೊದಲು ಎಲ್ಲೆಂದ್ರೆ ಅಲ್ಲಿ ಕಸ ಪ್ಲ್ಯಾಸ್ಟಿಕ್ ತ್ಯಾಜ್ಯಗಳು ನೀರಿನ ಬಾಟಲಿನ ರಾಶಿಗಳು ಎಲ್ಲ ಮತ್ತೆ ಕಸ ಮನೆದ್ದು ಎಲ್ಲ ಕಸ ಮತ್ತೆ ಪಶು ದನಗ ದನಗಳದ್ದು ಸಗಣಿ ಇದೆಲ್ಲ ಏನಾಗ್ತಿತ್ತು ಮನೆ ಸುತ್ತಮುತ್ತಲೇ ಇರ್ತಾ ಇತ್ತು ಅದ್ರಲ್ಲಿ ನೋಣ ಕೂತ್ಕೊಳ್ತಾ ಇತ್ತು ನುಸಿ ಕುತ್ಕೊಳ್ತಾ ಬರ ಓಡ್ತಾ ಇತ್ತು ಇದರಿಂದ ಏನಾಗ್ತಿತ್ತು ನೊಣದಿಂದ ನುಸಿಯಿಂದ ಹಲವಾರು ಸಾಂಕ್ರಾಮಿಕ ರೋಗಗಳು ಅದನ್ನು ಹೆಸ್ರಿಸ್ಲ ಹೆಸರಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಈಗ ಸ್ವಚ್ಛ ಭಾರತ ಬಂದದ್ದ್ರಿಂದ ನಾವು ಮನೆ ಸುತ್ತ ಎಲ್ಲಿ ಸಹ ಈ ಪ್ಲಾಸ್ಟಿಕ್ ನಮಗೆ ಕಾಣ ಕಾಣಲಿಕ್ಕೆ ಸಿಕ್ಕೋದಿಲ್ಲ ಯಾಕೆಂತೇಳಿದ್ರೆ ಈಗ ಪಂಚಾಯತಿನಿಂದ ಕಸ ಒಯ್ಯುವ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ವಾರಕ್ಕೆ ಎರಡು ಸರ್ತಿ ಕಸ ತೆಗೆದುಕೊಂಡೋಗಲಿಕ್ಕೆ ಮನೆ ಬಾಗಿಲಿಗೆ ಬರ್ತಾರೆ ಮನೆ ಬಾಗಿಲಿಗೆ ಬಂದಾಗ ನಾವು ನಮ್ಮ ಮನೆಯಲ್ಲಿ ಉಪಯೋಗ ಮಾಡಿದ ಪ್ಲಾಸ್ಟಿಕ್ಗಳಾಗಲಿ ನಾವು ಆಹಾರ ಉಳಿದ ಆಹಾರಗಳಾಗಲಿ ಇದನ್ನು ಎಲ್ಲೆಂದ್ರಲ್ಲಿ ಬಿಸಾಡದೆ ಡಬ್ಬಿಯಲ್ಲಿ ಹಾಕಿ ಕಸದವರಿಗಿದನ್ನು ಕೊಡ್ತೇವೆ ಹಾಗಾಗಿ ನಮ್ಮ ಪರಿಸರದ ಸುತ್ತ ಏನು ಕ್ಲೀನಾಗಿ ಉಳಿತು ಇಲ್ಲದಿದ್ದರೆ ಎಲ್ಲಿ ಅಂದರೆ ನಾವೊಂದು ಮಣ್ಣಗಿವಾಗ ಅದರಲ್ಲಿ ಎಷ್ಟು ಪ್ಲಾಸ್ಟಿಕ್ ಸಿಕ್ತಿತ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಪ್ಲಾಸ್ಟಿಕ್ಕಿನಿಂದ ಆಗಿ ಏನಾಯಿತು ಮಣ್ಣಿಗೆ ಸಹ ಹಾನಿ ಆಗ್ತಾಯಿತ್ತು ಪ್ರಾಣಿಗಳಿಗೆ ಕೂಡ ಹಾನಿಯಾಗ್ತಾ ಇತ್ತು ಇದರಿಂದ ಈ ಒಂದು ಸ್ವಚ್ಛ ಭಾರತದಿಂದ ಏನಾಯಿತು ಇದಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗ ಕಂಡುಕೊಂಡಿದ್ದಾರೆ ಆದರೆ ಸಹ ಇನ್ನೂ ಜನಗಳು ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕು ಯಾಕೆಂತೇಳಿದ್ರೆ ಸರಕಾರ ಮಾಡಿದೆ ಹೇಳಿಕೊಂಡು ನಾವು ಕೂತರೆ ಆಗೋದಿಲ್ಲ ನಮ್ಮ ಮನೆ ಪರಿಸರದಲ್ಲಿ ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ನಮಗೇ ಒಳ್ಳೆಯದು ಅದನ್ನು ಜನ ತಿಳಕೊಳ್ಬೇಕು ಜನ ತಿಳ್ಕೊಳ್ಳ ಬೇಕು ಮತ್ತೆ ಸರ್ಕಾರಕ್ಕೆ ಕೂಡ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು ಈಗ ಪಂಚಾಯ್ತ್ಗಳು ಕೂಡ ಹಾಗೇ ಈಗ ನಮ್ಮಲ್ಲಿ ಈ ವಠಾರದಲ್ಲಿ ನಾವು ರಾಮನಗರಕ್ಕೆ ನಾನು ಬಂದು ನಲವತ್ತು ನಲವತ್ತೈದು ವರ್ಷ ಆಯಿತು ನಲವತ್ತೈದು ವರ್ಷದ ಹಿಂದೆ ಇದ್ದದ್ದಕ್ಕು ಈಗಕ್ಕು ತುಂಬ ವ್ಯತ್ಯಾಸ ಉಂಟು ಯಾಕೆಂದ್ರೆ ಮೊದಲು ಸರಿಯಾಗಿ ರೋಡ್ ಇರಲಿಲ್ಲ ಎಲ್ಲೆಂದ್ರಲ್ಲಿ ಹೋಟೆಲಿನ ಕೊಳಕು ನೀರು ಬಂದು ಶೇಖರಾಗೋದು ಅಲ್ಲಲ್ಲಿ ಗುಂಡಿಗಳಲ್ಲಿ ನೀರು ತುಂಬೋದು ಇದೆಲ್ಲ ಇತ್ತು ಆದರೆ ಈಗ ಏನಾಗಿದೆ ಅಂಥವು ಅದಕ್ಕೊಂದು ಅವಕಾಶ ಇಲ್ಲ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿದ್ದಾರೆ ಆದ್ರು ಇನ್ನು ಸಹ ಸರಿ ಆಗಬೇಕು ಯಾಕೆಂತೇಳಿದ್ರೆ ಈಗ ನಾವು ನಡ್ಕೊಂಡು ಬರೋ ದಾರಿಯಲ್ಲೆ ಎರಡು ಮೂರು ಗಟಾರದಂತ ಸ್ಥಳಗಳು ಉಂಟು ಜನಗಳು ಕಸ ಹಾಕೋದಿಲ್ಲ ಗಾಡಿಗೆ ಹಾಕೋದೆ ಇಲ್ಲ ಅವರು ಎಲ್ಲೆಂದರಲ್ಲಿ ರೋಡಿಗೆ ತೋಡಿಗೆ ಬಿಸಾಡಿ ಹೋಗ್ತಾರೆ ಇದು ಜನರೆ ಜನರಿಗೆ ಅವರಿಗೆ ಒಂದು ಮಾಹಿತಿ ಸರಿಯಾಗಿ ತಿಳುವಳ್ಕೆ ಬಂದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇದು ಸರಕಾರ ಇನ್ನೂ ಈ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು ಅದೇ ರೀತಿ ನಮ್ಮ ವಾರ್ಡಿನಲ್ಲಿರುವ ಗ್ರಾಮ ಪಂಚಾಯತ್ ಸದಸ್ಯರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿ ಹರಿಸಬೇಕು ಈಗ ಇದ್ದವ್ರು ಗಮನ ಹರಿಸ್ತಾರೆ ಆದರೆ ಸಹ ಇನ್ನೂ ಹೆಚ್ಚಿನ ಕೆಲಸ ಅದರ ಬಗ್ಗೆ ಮಾಡಬೇಕು ಯಾಕೆ ಮಾಡಬೇಕಂತೇಳಿರೆ ನಮ್ಮ ದೇಶದ ಜನ ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ದೇಶ ಒಂದು ಆರೋಗ್ಯವಾಗ್ಲಿಕ್ಕೆ ಆಗಿರಲಿಕ್ಕೆ ಸಾಧ್ಯ ಜನರು ಆರೋಗ್ಯವಾಗಿಲ್ಲದಿದ್ದರೆ ದೇಶ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಇದು ನನ್ನ ಅಭಿಪ್ರಾಯ ಇನ್ನು ಕುಡಿಯುವ ನೀರು ಮೊದಲಾದರೆ ನಮಗೆ ಎಲ್ಲೆಲ್ಲಿ ನೀರು ತಕ್ಕೊಂಡು ಬಂದು ಕುಡಿಬೇಕಿತ್ತು ಈಗ ಹಾಗಲ್ಲ ಈಗ ಬೋರ್ವೆಲ್ ಎಂದು ಮಾಡಿದ್ದಾರೆ ನೀರು ಸಿಕ್ಕು ಸರಿಯಾಗಿ ಸಪ್ಲೈ ಆಗ್ತದೆ ಪ್ರತಿಯೊಬ್ಬರಿಗೂ ನೀರು ಸಿಗ್ತದೆ ಮತ್ತೆ ಮನೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಮೊದಲು ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ ಅದಕ್ಕೀಗ ಪಂಚಾಯತಿನಿಂದಲೂ ಎಲ್ಲ ಸಪೋರ್ಟ್ ಮಾಡಿ ಯಾರಿಗೆ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲವೋ ಅವರಿಗೆ ಸಬ್ಸಿಡಿಯಲ್ಲಿ ಅದನ್ನು ಕೊಟ್ಟು ಶೌಚಾಲಯವನ್ನು ನಿರ್ಮಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮೊದ್ಲಾಗಿ ಶುರುವಾಗಿ ಇರಬೇಕಾದ್ದು ಶೌಚಾಲಯದ ವ್ಯವಸ್ಥೆ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪರಿಸರ ಸ್ವಚ್ಛ ಹೀಗೆ ಇದ್ದರೆ ಮಾತ್ರ ಪ್ರತಿಯೊಬ್ಬರು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಪ್ರತಿಯೊಬ್ಬನು ಆರೋಗ್ಯವಾಗಿದ್ದರೇನೆ ನಮ್ಮ ದೇಶ ಕೂಡ ನಮ್ಮ ಊರು ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ